ಹಲೋ ಹಲೋ ಇದು ಬ್ಯಾಂಕ್ ಮ್ಯಾನೇಜರ್ ಕೀರ್ತನ ಅವ್ರಾ ಮಾತಾಡ್ತಾ ಇರೋದು ಹ್ಞೂ ನಾವು ದಾವಣಗೆರೆಯಿಂದ ನಮ್ಮ ಹೆಸ್ರ್ ಸುಮಿತ್ ಅಂತ ನಮಗೆ ನಿಮ್ಮ ಬ್ಯಾಂಕಲ್ಲಿ ಖಾತೆಯನ್ನು ಓಪನ್ ಮಾಡಬೇಕಿತ್ತು ಹಾಂ ಸರ್ ಸರಿ ಸರಿ ಹತ್ತುವರೆ ಮೇಲೆ ಬರ್ತೀವಂತೆ ಬಟ್ ಅದು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಲಿಕ್ಕೆ ಏನೇನು ತರಬೇಕಾಗಿತ್ತು ಅಂತ ಕೇಳಬೇಕಿತ್ತಲ್ಲ ಮತ್ತೆ ಹಾಂ ಹಾಂ ಹಾಂ

ಒರ್ಜಿನಲ್ ಮೂಲ ಪ್ರತಿ ಎಷ್ಟು ಬೇಕು ಜೆರಾಕ್ಸ್ ಇದ್ದರೆ ಸಾಕಾ ಸರಿ ಈಗ ಖಾತೆಯನ್ನು ಓಪನ್ ಮಾಡಲಿಕ್ಕೆ ಎಷ್ಟು ಹಣನ ಜಮಾ ಮಾಡ್ಬೇಕಿತ್ತು ಅಂತ ಸ್ಟಾರ್ಟಿಂಗು ಹ್ಞೂ ಹೌದು ಹೌದು ಮತ್ತೆ ಸರಿ ಸರಿ ಸರಿ ನಾನು ನಾಳೆ ಬೆಳಿಗ್ಗೆ ಹತ್ತುವರೆ ಮೇಲೆ ನಿಮಗೆ ಫೋನ್ ಮಾಡಿ ಬರ್ತೀವಂತೆ

ಸರಿ ಎಲ್ಲ ತರ್ತೀನಿ ಎಲ್ಲ ತರ್ತೀನಿ ಮೂಲ ಪ್ರತಿ ಮತ್ತು ಜೆರಾಕ್ಸ್ ಎರಡನ್ನು ತರ್ತೇನಂತೆ ಹ್ಞೂ ಸರಿ ಸರಿ ಬಾಯ್